ಹಾಂ ಹೇಳ್ರೀ ಹಾಂ ಹೇಳಿ ಹೌದು ರೀ ಆಮೇಲೆ ಹೇಳ್ಬೇಕಾಗಿತ್ತು ರೀ ಯಾವ ಥರ ಬರೀ ಬನಾನಾ ಒಂದೇ ಬೇಕು ಬಾಳೆಹಣ್ಣು ಅಷ್ಟೇ ಬೇಕಾ ರೀ ಮತ್ತೇನು ಬೇಕು ಎಲ್ಲ ಥರದ್ದಾ ಸರಿ ಹಾಗಾದ್ರೆ ಎಷ್ಟು ಕೆ ಜಿ ಬೇಕಾಗಿತ್ತು ಸರ್ ನಿಮಗೆ ಡಿಸ್ಕೌಂಟ್ ಎಲ್ಲ ಕೊಡೋಂಗಿಲ್ಲ ಸರ್ ಹಣ್ಣಿನ ಅಂಗಡಿಯಲ್ಲಿ ಯಾರಾದ್ರೂ ಡಿಸ್ಕೌಂಟ್ ಕೊಡ್ತಾರಾ ಎಷ್ಟು ಕೆ ಜಿ ಒಯ್ತೀರ ಸರ್ ನೀವು ಐದರಿಂದ ಹತ್ತು ಕೆ ಜಿ ಸೇಬು ಹಣ್ಣು ಮತ್ತೆ ಸರ್ ಹಾಂ ಸರಿ ಸರ್ ಹಾಗಾದರೆ ಬನ್ನಿ ನೀವು ಹ್ಞೂ ಹೌದಾ ಸರ್ ಯಾವಾಗ ಬೇಕು ಸರ್ ನಿಮಗೆ ಹಣ್ಗಳು ನಾಳೆದ ಸರ್ ಇಲ್ಲ ಅಂದ್ರೆ ಇವತ್ತು ನೀವು ರಾತ್ರಿ ಬರೋಕ್ಕಾಗುತ್ತಾ ಹಣ್ಗಳು ಒಯ್ಯೋಕೆ ಅಂದ್ರೆ ನಾಳೆ ಬೆಳಗ್ಗೆ ನಿಮ್ಗೆ ಎಷ್ಟು ಗಂಟೆಗೆ ಬೇಕು ಸರ್ ಅಂದರೆ ನಮ್ಮ ಶ ನಮ್ಮ ಅಂಗಡಿ ತೆಗೆಯೋದೇ ಹತ್ತು ಗಂಟೆಗೆ ತೆಗಿತೀವಿ ನಾವು ಹಾಂ ನೀವು ಬರೋದು ಇವಾಗ ಬಂದರೆ ಈಗ ಸಾಯಂಕಾಲ ಬರ್ರಿ ಹತ್ತು ಗಂಟೆ ಇಂದ ಒಂಬತ್ತು ಇನ್ನ ತೆಗ್ದು ಇರುತ್ತಾ ರಾತ್ರಿ ಬರ್ತೀರಾ ಹಾಂ ಸರಿ ಸರ್ ಹಾಗಾದರೆ ರಾತ್ರಿ ಬರ್ರಿ ನಾವು ರೇಟನ್ನು ನೋಡಿ ಹಾಕ್ತೀವಂತೆ ನಿಮ್ದು ಗಾಡಿ ಇದೆಯಾ ಸರ್ ನಿಮ್ಮ ಗಾಡಿ ಇದೆಯಾ ಹಾಂ ಹಾಂ ಸರಿ ಹಾಗಿದ್ದರೆ ರಾತ್ರಿ ಬನ್ನಿ ಸರ್ ನಮ್ಮ ಅಂಗಡಿಗೆ ಮತ್ತು ಏನಾದರೂ ಬೇಕಾ ಸರ್ ಬೇರೆ ಈಗ ಹೊಸ್ದಾಗಿ ಹೊಸ್ದಾಗಿ ಕಿತ್ತಳೆ ಹಣ್ಣು ತಂದಿದ್ದೀವಿ ಸರ್ ಅದು ಬೇಕಾ ಕಿತ್ತಳೆ ಹಣ್ಣು ಟೋಟಲ್ ನಿಮ್ಗೆ ಒಂದು ಐದಾರು ಥರದ ಹಣ್ಗಳು ಬೇಕು ಒಟ್ಟು ಪೂಜೆಗೆಲ್ಲ ಸರ್ ಹಾಂ ಸರಿ ಸರ್ ಹಾಗಾದರೆ ನೀವು ಬನ್ನಿ ನಮ್ಮ ಅಂಗಡಿಗೆ ಇವತ್ತು ನೈಟ್ ಬನ್ನಿ ನಾಳೆ ಎಲ್ಲ ರೀತಿ ಹಣ್ಗಳು ಕೊಡ್ತೀನಿ ತೊಗೊಂಡು ಹೋಗಿರೋಂಥ ಹ್ಞೂ ಸರಿ ಸರ್ ಆಯಿತು ಬಳ್ಳಿ ಸರ್